ಜೀವನದಲ್ಲಿ ಕಲೆಯ ಪ್ರಾಮುಖ್ಯತೆ ತುಂಬ ಮಹತ್ವವಾದದ್ದು ಏಕೆಂದರೆ ಮನುಷ್ಯನಿಗೆ ತನ್ನ ಕಲೆಯಿಂದ ಗುರುತಿಸಿಕೊ ಗುರುತಿಸಿಕೊಳ್ಳುವ ಸಾಮರ್ಥ್ಯ ಇರುತ್ತದೆ ಯಾವ ಮನುಷ್ಯನು ಕಲೆಯ ಯಾವುದಾದರೂ ಒಂದು ಕಲೆಯಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದಿರುತ್ತಾನೋ ಅವನು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾನೆ ಮತ್ತು ಅವನು ಸಮಾಜದಲ್ಲಿ ತನ್ನ ಕಲೆಯಿಂದ ಗುರುತಿಸಿಕೊಳ್ಳಬಹುದು ನಾವು ಉದಾಹರಣೆ ತಗೆದುಕೊಂಡರೆ ಚಲನಚಿತ್ರದಲ್ಲಿ ಅತಿ ಹೆಚ್ಚು ಅತಿ ಅಭಿನಯವನ್ನು ಚೆನ್ನಾಗಿ ಅಭಿನಯ ಹೊಂದಿರುವವರು ಚಲನಚಿತ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುತ್ತಾರೆ ಮತ್ತು ಗುರುತಿಸಿಕೊಂಡಿರುತ್ತಾರೆ ಹಾಗೇ ಚಿತ್ರಕಲೆಯಲ್ಲಿ ತೆಗೆದುಕೊಂಡರೆ ಚಿತ್ರಕಲೆಯನ್ನು ಚೆನ್ನಾಗಿ ಕಲಿತಿರುವ ಎಷ್ಟೋ ಮಹನೀಯ ವ್ಯಕ್ತಿಯರು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುತ್ತಾರೆ ಹೀಗೇ ಸುಮಾರು ಕ್ಷೇತ್ರಗಳಲ್ಲಿ ತಮ್ಮ ಕಲೆಗಳನ್ನು ರೂಢಿಸಿಕೊಂಡಿರುವ ವ್ಯಕ್ತಿಗಳು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಸಮಾಜದಲ್ಲಿ ಸುಧಾರಿಸುತ್ತಾರೆ